ಭಾರತ್ದ ಆಹಾರ ಪದ್ಧತಿ ಅತ್ಯಂತ ಸುಮಧುರವಾದಂಥ ಒಂದು ಆಹಾರ ಪದ್ಧತಿಯನ್ನು ಹೊಂದಿರುತ್ತೆ ದೈನಂದಿನ ಬದುಕಿನಲ್ಲಿ ಮಾಡುವಂತಹ ಎಲ್ಲಾ ಕೆಲಸಗಳು ಮತ್ತು ಬಾಳಿಸುವಂತಹ ಯಾವ ಎಲ್ಲ ಅಡುಗೆಗಳು ಏನಾಗುತ್ತೆ ಸಾಂಬಾರುಗಳು ಪದಾರ್ಥಗಳು ಜನಪ್ರಿಯವಾಗಿರೋದನ್ನು ನಾವು ನೋಡ್ತಿವಿ ಯಾಕಂದರೆ ಭಾರತದಲ್ಲಿ ಆ ಉತ್ತಮವಾದಂಥ ಒಂದು ಆಹಾರ ಪದ್ಧತಿಯನ್ನು ನೋಡ್ತಾ ಹೋಗ್ತಿವಿ ಒಂದು ಕರ್ನಾಟಕದಲ್ಲಾಗಿರ್ಬೊದು ಪಂಜಾಬಿನಲ್ಲಾಗಿರ್ಬೊದು ರಾಜಸ್ತಾನ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಮೇಘಾಲಯ ಆಗಿರ್ಬೋದು ಜಮ್ಮು ಆ್ಯಂಡ್ ಕಾಶ್ಮೀರ ಆಗಿರ್ಬೋದು ಅವರ್ದೆ ಆದಂಥ ಒಂದು ಆಹಾರ ಪದ್ಧತಿಗಳನ್ನು ಹೊಂದಿರುವುದನ್ನ ನಾವಿಲ್ಲಿ ನೋಡ್ಬೊದು ಅವರದ್ದೆ ಆದಂಥದ್ದು ಸಾಂಬಾರು ಪದಾರ್ಥಗಳು ಅವರದ್ದೆ ಆದಂಥ ಒಂದು ಅಡುಗೆ ವಿಧಾನಗಳನ್ನಾಗಿರ್ಬೊದು ಮತ್ತು ಬಿರಿಯಾನಿ ಕಬಾಬು ಮತ್ತು ರೈಸ್ ಮಾಡೊದಾಗಿರ್ಬೊದು ಸಾಂಬಾರು ಮಾಡೋದು ಇವರು ತಮ್ಮದೆ ಆದಂಥ ಒಂದು ರೀತಿಯಾದಂಥ ಒಂದು ಪದ್ಧತಿಗಳನ್ನು ಇಟ್ಕೊಂಡಿರೋದನ್ನು ನಾವಿಲ್ಲಿ ನೋಡ್ಬೊದು ಆ ಮೂಲಕ ಅವರು ತಮ್ಮದೇ ಆದಂತಹ ಒಂದು ಅಭ್ಯಾಸಗಳನ್ನು ಇಟ್ಕೊಂಡಿರೊದನ್ನು ನಾವಿಲ್ಲಿ ನೋಡ್ಬೊದಾಗತ್ತೆ ಮತ್ತು ನಮಗೆ ಬೇಕಾದಂತಹ ಅಡಿಗೆ ತಿನಿಸುಗಳನ್ನು ಉತ್ತಮ ಉತ್ಕೃಷ್ಠ ರೀತಿಯಲ್ಲಿ ಮಾಡಿ ತಿನ್ನೋದನ್ನು ನಾವಿಲ್ಲಿ ನೋಡ್ಬೋದು ಯಾಕಂದರೆ ಅವರು ಬೇಕಾದಂತಹ ಎಲ್ಲಾ ರೀತಿಯಾದಂಥ ಒಂದು ಸಾಂಬಾರಾಗಿರ್ಬೊದು ಆಹಾರ ಪದಾರ್ಥಗಳನ್ನ ಬಳಸ್ತಾರೆ ರಸಗುಲ್ಲಾವನ್ನು ಬಳಸ್ತಾರೆ ಮೈಸೂರ್ ಪಾಕನ್ನು ಬಳಸ್ತಾರೆ ವಿವಿಧ ರೀತಿಯಾದ ತಿನಿಸುಗಳನ್ನು ವಿವಿಧ ರೀತಿಯಾದಂಥ ಒಂದು ತಿನಿಸುಗಳನ್ನು ಮಾಡೋದನ್ನು ನಾವಿಲ್ಲಿ ನೋಡ್ಬೊದಾಗತ್ತೆ